ಎಪ್ರಿಲ್ ಇಪ್ಪತ್ತೆಂಟಕ್ಕೇ ನಮ್ಮ ಮದುವೇ ಆಗಿದ್ದು ದಿನ ಅದ್ ನೆನ್ಪು ಇಟ್ಕೊತೀನಿ ಹಾಗೆ ನನ್ನ ಮಗಳು ಹುಟ್ಟಿದ್ದು ಅಕ್ಟೋಬರ್ ಟ್ವೆಂಟಿ ಫಿಫ್ತು ಆಮೇಲೆ ನೆಕ್ಸ್ಟ್ ನನ್ನ ಮಗ ಒಂದು ಹುಟ್ಟಿದ ಅವನು ಎಪ್ರಿಲ್ ಟ್ವೆಂಟಿ ಸೆವೆಂತ್ ಹುಟ್ಟಿದ್ದು ಆಮೇಲೇ ಒಂದು ನಾಯ್ ಒಂಬತ್ತು ಒಂಬತ್ತು ಎರಡು ಸಾವಿರ ನಾಲ್ಕರಲ್ಲಿ ನಾವು ಒಂದು ಮನೆ ಖರೀದಿ ಮಾಡಿದ್ವಿ ಆಮೇಲೆ ಒಂದು ಒಂದು ಹ್ ಎರಡು ಸಾವಿರ ಹನ್ನೊಂದಕ್ಕೆ ಒಂದು ಕಾರನ್ನು ಖರೀದಿ ಮಾಡಿದ್ವಿ